ನಮ್ಮ ತೋಟದಾಗ ನಾವು ಗಿಡ ಬೆಳಸೋದ್ರಾಗ ಖುಷಿಯಂತಂದರೆ ನಮ್ಮ ಖುಷಿ ಬೆಳ್ಸೀನನ್ನೊ ಖುಷಿ ಇರ್ತದ ನಾವು ನಾನು ಹಚ್ಚಿದ ಗಿಡಗಳು ಬೇವಿಂದ್ ಗಿಡ ಆಗಲಿ ಆಲದ್ ಗಿಡ ಆಗಲಿ ಆಯಿತು ಮಾವಿನ ಗಿಡ ಆಗಲಿ ಇವೆಲ್ಲ ನಾನು ಹಚ್ಚಿದ್ದು ಅಂತ ತೋಡೆ ದಿನಕ್ಕೆ ಒಂದು ಎರಡು ಮೂರು ಮೂರು ವರ್ಷಕ್ಕೆ ಒಂದೊಂದು ಕಾಯಿ ಬಿಟ್ಟವು ಮಾವಿನ ಗಿಡ ನನ್ಗೆ ಅದು ನೋಡೆಲ್ಲ ಬಾಳಿರಿ ಖುಷಿಯಾಯಿತು ಅವು ಆ ಆ ಹಣ್ಣು ನಮ್ಮ ಮನೆಗೆ ಯಾರದ್ದೋ ಸಣ್ಣ ಹುಡುಗರು ತಿಲ್ಲತ್ರ ಅಂದ್ರೆ ಅದರಿಂದನೆ ನನ್ಗೆ ಭಾಳ ತೃಪ್ತಿ ಸಿಕ್ತು ಅದೇ ನೆಲ್ಲಿ ಕುಂತಿನೊ ಊಟ ಮಾಡ್ತಿ ಏನೆ ಆಗಲಿ ಒಂದು ಮಳೆ ಬರಲಿ ಆಕಸ್ಮಿಕವಾಗಿ ಮಳೆ ಬರಲಿ ಜಾಸ್ತಿ ಬಿಸಿಲಿದ್ದಾಗ ಅದೇ ಮರದ ಕೆಳಗೆ ಹೋಗಿ ನಿಂದಿರ್ತವಲ್ಲ ಅಲ್ಲಿ ಭಾಳ ಖುಷಿ ಅನ್ನಿಸ್ತು ಇದೇ ಥರ ನಮ್ಮ ಮುತ್ಯ ನಮ್ಮ ಮುತ್ಯ ನಮ್ಮ ಆಯಿ ಇಲ್ಲ ನಮ್ಮದು ಪೂರ್ವಜರು ಅವರು ಎಲ್ಲ ಮಾವಿನ ಗಿಡ ಆಗಲಿ ಇಂಥ ತೋಟದಾಗ ಬೇವಿಂದ್ ಗಿಡ ಆಗಲಿ ಇಂಥವೆಲ್ಲ ಹಚ್ಚೋರು ಕಟ್ಟಿಗೊಂಟೆಯೆಲ್ಲ ಆಗಲಿ ಹಚ್ಚಿದಾಗ ಅವೇ ಹು ಹಣ್ಣು ನಾವು ತಿಂದು ಬೆಳ್ದಿದೇವೆ ನಮ್ಮ ಇ ಆಗಿನ ವೆರೈಟಿ ಹೇಗಿತ್ತು ಐದೈದು ಎಂಟೆಂಟು ವರ್ಷಕ್ಕೆ ಅವು ಹಣ್ಣು ಬಿಡ್ತಿತ್ತು ಆಗ ಈಗ ಹೆಂಗೆ ವೆರೈಟಿ ಮಾವಿನ ಹಣ್ಣಿದಾಗಲಿ ಯಾವುದೇ ಒಂದು ಗಿಡದಾಗಲಿ ಎರ್ಡೆರಡು ವರ್ಷಕ್ಕೆ ಮೂರು ಮೂರು ವರ್ಷಕ್ಕೆ ಹಣ್ಣು ಬಿಡ್ಲತ್ತವ ಇದೇ ಥರ ಹೆಂಗೆ ಅನ್ನಿಸ್ತು ಅಂತಂದರೆ ನಾವು ಒಂದು ತಲೆಮಾರಿನವ್ರು ಇನ್ನೊಂದು ತಲೆಮಾರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರಲ್ಲ ಅದೇ ಒಂದು ನಮಗೆ ತೃಪ್ತಿ ಇದ್ರಾಗ ಹಾಗೆ ಅನ್ನಿಸ್ತು ನಾ ಹಚ್ಚಿದಾಗ ನನ್ನ ಕಣ್ಣು ಮುಂದೆ ಅದು ಬೆಳೀತವೆ ಅಂತ ಅಂದರೆ ಎಲ್ಲರದ್ರ ಸಹಾಯ ಪಡಿಲಾತಾರ್ ಅಂದರೆ ನನಗೆ ಅದು ತೃಪ್ತಿ ಅನ್ನಿಸ್ತು ಏನೋ ಒಂದು ಒಳ್ಳೆ ಕಾರ್ಯ ಮಾಡದಲ್ಲಂತ ಹಾಗೆ ನಮ್ದು ಏನಾರ ಹುಟ್ಟುಹಬ್ಬ ಆಚರಿಸೋದಿತ್ತು ಅಂತಂದರೆ ನಾವೆಲ್ಲ ಹಿಂಗೆ ಗಿಡ ಹಚ್ತೀನಿ ನಮ್ಮ ತೋಟದಾಗೆ ಯಾವುದರಾ ಒಂದು ಹಳೇದು ಭಾಳ ಹಳೇದಾಗಿರ್ತು ಅದ್ರ ತೆಗೆದು ಇದು ಹಚ್ತೀನಿ ಇದು ಹಚ್ಚಿ ಇದಕ್ಕೆಲ್ಲ ಒಂದು ಥೋಡೆ ದಿನ ಚೆಂದ ನೀರು ಎಲ್ಲ ನೋಡ್ಕೊಂಡು ನೋಡ್ಕೊಂಡಾದಮೇಲೆ ಇದು ಚೆಂದ ದೊಡ್ದು ಬೆಳೀತಂತಂದ್ರೆ ನಮ್ಮ ಎತ್ತರಕ್ಕಿಂತ ದೊಡ್ಡದಾಗಿ ಬೆಳೀತಂತಂದ್ರೆ ಹಣ್ಣು ಬಿಡ್ಲಾಕಂತಂದ್ರೆ ಭಾರಿ ಖುಷಿಯನ್ನಿಸ್ತು ಹಣ್ಣು ಬಿಡಲಿ ಬಿಡಲಿ ಅದ್ರ ನೆರ್ಳು ಭಾರಿ ಚೆಂದ ಅದ್ರು ತಲೆ ಕೂಡೋದಾಗಲಿ ನಿಂದ್ರೊದಾಗಲಿ ನಮಗೆ ಏನೇನು ಸೌಕರ್ಯಗಳಿರ್ತವೆ ಅದು ಕೊಡ್ತದದು ಅದು ಏನು ವಾಪಸ್ ನಮ್ಮಿದೇನು ಬೇಡಲ್ಲದ ನಾವು ಕೊಡೋದೇನು ಖಾಲಿ ಅದ್ಕೆ ನೀರು ಹಾಕೋದು ಗೊಬ್ಬರ ಹಾಕೊದು ಅದ್ಕೆ ಟೈಮಿಂಗ್ ನೋಡ್ಕೊಳ್ಬೋದು ಎಲ್ಲ ಮಾಡ್ತೀವಿ ಇಷ್ಟೆ ಮತ್ತೇನು ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಏನೂ ನೋಡಲ್ಲ ಆದರೆ ಇದೊಂದು ಸಂತೃಪ್ತಿ ಏನಂತಂದ್ರೆ ನಮ್ಮ ಹಚ್ಚಿದ್ದು ನಮ್ಮ ಕಣ್ಣೆದುರೆ ಬೆಳೀತಲ್ಲ ನಾಲ್ಕು ಮಂದಿಗೆ ಒಳ್ಳೇದು ಮಾಡ್ಲತಲ್ಲ ನಾಲ್ಕು ಮಂದಿಗೆ ಒಳ್ಳೆ ಉಪಯೋಗ ತೊಗೊಳ್ಳೋದ್ರಿಂದ ಇದರಿಂದ ಅಂದ್ರೆ ಅದು ಒಂದು ಸಂತೃಪ್ತಿ ಭಾಳ ಇರ್ತದೆ ನಮ್ಮದು ರ ಇದೇ ಸಂತೃಪ್ತಿಯಿಂದ ನಾವು ಹಚ್ಚಿ ಹಚ್ಚೋದು ಅದೇ ನಮ್ಗೆ ಖುಷಿ ಜಾಸ್ತಿ ಆಯ್ತು ನಮಗೆಲ್ಲ ಈ ಖುಷಿಯಿಂದೆ ನಾವು ಹೇಳೋದೆನೂಂತಂದ್ರೆ ಇದ್ರದ್ದು ಎಷ್ಟು ಚೆಂದ ಗಿಡ ಬೆಳೆದಿತ್ತು ಎಷ್ಟು ಚೆಂದ ಆಯಿತು ನಾವು ಎಷ್ಟು ಚೆಂದ ನೋಡ್ಕೊಂಡೆವು ಇವು ಎಷ್ಟು ದಿನ ಇವೆ ಎಷ್ಟು ತಲೆಮಾರು ಅಂತಂದ್ರೆ ಭೀ ನಡೀತದ ಒಂದೊದು ಗಿಡಗಳು ಅರ್ವತ್ತು ಎಂಬತ್ತು ವರ್ಷನ ಹಬ್ಯವ ಹುಣ್ಸನ್ ಕಾಯಿ ಹುಣ್ಸಿನ್ ಕಾಯಿ ಗಿಡಗಳು ಇವು ಎಂಬತ್ತು ಎಂಬತ್ತು ವರ್ಷ ಚನ್ನಾಗಿನೂ ಇರ್ತವ ಎಂಬತ್ತು ವರ್ಷ ಚೆನ್ನಾಗಿ ಹುಣ್ಸಿನ ಕಾಯಿ ಕೊಡ್ತಾಯಿರ್ತವೆ ಅಂತವು ಗಿಡಗಳು ಹಚ್ಚಿದ್ರೆ ನಮ್ಮ ಮೂರು ಮೂರು ತಲೆಮಾರು ನೋಡ್ತವೆ ಹೌದಪ್ಪಾ ಇದು ಇಂಥವು ಇಂಥಾ ಗಿಡದಲ್ಲಂತ ಇಂಥವು ಹಚ್ಚಿದ್ದು ನಾವು ಹಚ್ಚಿವು ಹುಣ್ಸಿನ್ ಕಾಯಿ ಗಿಡಗಳು ಆ ಗಿಡಗಳು ನೋಡಿ ನಾವುರ ಇರ್ತೀವಿಲ್ವೋ ಗೊತ್ತಿಲ್ಲ ನಾವು ಮಾಡಿದ ಕೆಲಸ ಉಳೀತದ ನಾವು ಮಾಡಿದ ಕೆಲಸ ಅದರಿಂದ ಎಲ್ಲರ ಉಪಯೋಗ ಪಡ್ತಾರಲ್ಲ ಅದು ಖುಷಿ ನಮ್ಗೆ ಮೇಯ್ನ್ ಅದ್ರು ಖುಷಿ ಭಾಳ ಇತ್ತು ಯಾವಾಗ ಬಿ ಗಿಡಕ್ಕೆ ನೋಡ್ದೇವಂತಂದ್ರೆ ಈ ಶನದ್ ಇತ್ತಲ್ಲ ಆಗಿದ್ ಹಿಡ್ದು ನೋಡ್ಕೊಂಡೆವಲ್ಲ ಇದು ಎಷ್ಟು ಮೈ ಎತ್ತ್ರಕ್ಕೆ ಬೆಳೀತಲ್ಲ ಎಷ್ಟ್ ಚೆಂದದಲ್ಲ ನಾಲ್ಕು ಮಂದಿ ಇದ್ರ ತಳಗೆ ನಿಂತು ಎಷ್ಟು ನೆರ್ಳು ಕೊಡ್ಲತ್ತದಲ್ಲ ಇದು ಎಲ್ಲ ನೋಡಿ ಮನುಷ್ಯಂಗೆ ಮನಸ್ಸು ಹಾಲು ಬಾಣ ಉಂಡಂಗೆ ಆಯ್ತುದ ಅಷ್ಟು ಮನ್ಸು ತೃಪ್ತಿ ಆಯ್ತು ಈ ತೃಪ್ತಿ ಕಡೆಯಿಂದ ನಾವು ಏನದಂದ್ರಿ ಎಲ್ಲ ಕಡೆ ಗಿಡ ಹಚ್ಬೇಕು ಎಲ್ಲ ಕಡೆ ಮಾಡ್ಬೇಕಂತಂತೀವಿ ನಮ್ಮ ತೋಟದಾಗ ನಮ್ಮ ನಮ್ಮ ತೋಟ ಅದ್ರಾಗ ನಾವು ಮಾಡ್ಬೇಕಂತಿದ್ದು ನಮ್ಮ ಹುಶ್ ನೂರು ಪ್ರತಿಷತ ತೃಪ್ತಿ ಕೊಡೆ ಕೊಡೆ ಕೊಡ್ತದದು ಯಾರೇ ಆಗಲಿ ನಮ್ಮ ತೋಟದಾಗ ಯಾರೇ ಇದಾಗಲಿ ಒಂದು ಇದು ನಮ್ಮ ಇವ್ರು ಇವರು ಹಚ್ಚಿದೋರು ಇವರು ಇವ್ರು ಇವ್ರು ಮಾಡ್ಯಾರ ಹೀಗೆಲ್ಲ ಇರ್ತು ಏಕೆಂದ್ರೆ ನಮ್ಮ ಹಿರ್ಯರ್ಗೆ ಹೆಚ್ಚಿನಾಗ ಅವ್ರ ಗಿಡ ಈಗ ಇದು ನಮ್ಮ ಹಿರಿಯರು ಹಚ್ಚಿದ್ದದ ಈ ಗಿಡ ಈಗ ನಾವು ಉಪಯೋಗ ಪಡ್ಕೊಳ್ಳುತ್ತಿದ್ದೇವೆ ಅಂತ ಹೇಳೋಕ್ಕೆ ಹೆಮ್ಮೆ ಅನ್ನಿಸ್ತು ನಮಗೂ ಅದೇ ಥರ ನನಗೂ ನಾ ಹಚ್ಚಿದ್ದ ಗಿಡಕ್ಕೂ ನಮ್ಮ ಮುಂದಿನ ಜ ತಲೆಮಾರು ಆಗಲಿ ನಮ್ದು ಯಾರೇ ಆಗಲಿ ಅವರು ಹೆಮ್ಮೆಯಿಂದ ಹೇಳ್ಕೋತಾರೆ ಹೌದಪ್ಪ ಇದು ಹಿಂಗೆ ಹಚ್ಚಿದ್ದು ಇತ್ತು ಈಗ ಇದ್ರಿದ್ದೇನು ಇದ್ರ ನಾವು ಭಾಳಷ್ಟು ಉಪ್ಯೋಗ ಪಡ್ಕೊಂಡೆವು ಹೀಗೆಲ್ಲ ಹೇಳೋಕೆ ಹೇಳೋಕು ಆಯಿತು ಮತ್ತೊಂದು ಕಾರ್ಯವೂ ಚೆನ್ನಾಗಿ ಆಗ್ತದ ಒಳ್ಳೆ ತೋಟದಾಗ ಅದು ಒಂದು ಹೆಮ್ಮೆರವಾಗಿ ಬೆಳೀತಂತಂದ್ರೆ ನಮ್ಗೆ ಆತ್ಮ ತೃಪ್ತಿ ಭಾಳ ಜಾಸ್ತಿ ಆಗ್ತದ ನಮ್ಮ ಮನ್ಸಿಗೆ ತೃಪ್ತಿ ಭಾಳ ಹೆಚ್ಚಿಗೆ ಇರ್ತದ